ಹಲೋ ಹಾಂ ನಾವೂ ಪ್ರವಾಸಕ್ಕೆ ಹೊಗ್ಬೇಕು ಅಂತ ಅಲ್ಲಿಗೆ ಹತ್ತೀವಿ ರೀ ಅದಕ್ಕೆ ಅದ್ರ ಸಲುವಾಗಿ ನಿಮ್ಮ ಕಡೆಗೆ ಮಾ ಪ್ರವಾಸಕ್ಕೆ ಹೋಗಿ ಟ್ರಿಪಿಗೆ ಹೋಗ್ತೀರಿ ಅಂತಲ್ಲ ರೀ ಅದಕ್ಕೆ ಯಾವ ಎಷ್ಟು ಎಷ್ಟು ದಿನ್ದ ಪ್ಯಾಕೇಜ್ ಅದ ರೀ ನಮ್ಮೋರಿಗೆ ಹೇಳಿದ್ರೆ ಹ್ಞೂ ರೀ ಮಕ್ಳು ಏನು ಇಲ್ಲ ರೀ

ನಾವೂ ಹ್ಞೂ ರೀ ಮತ್ತು ಗು ಇಲ್ಲ ಗು ಇದು ಗುಡಿಗೆ ಆ ಕಡೆ ಈ ಕಡೆ ಎಂದು ಹೆಂಗಿಲ್ಲ ಎಂದು ಬರೀ ಇದಕ್ಕೆ ಹೋಗ್ತೀರೇನು ರೀ ನೀವು ಹ್ಞೂ ಡ್ರಿ ನಾವು ಕೇದಾರ್ನಾಥ ಬದರೀನಾಥ ಆ ಕಡೆ ಹೊಗ್ಬೇಕೆಂದಲ್ಲಿ ಹ್ಞೂ ಹ್ಞೂ ರೀ ಇಲ್ಲ ನೀವು ಹೇಳಿದ್ರೆ ನಾವೂ ಅದ್ರದ್ದು ಮುಂದಿಂದು ಪ್ಲ್ಯಾನ್ ಮಾಡ್ಕೊಂಡು ಬಹುದು ಅಂಥೇಳಿ ಅದಕ್ಕೆ ವಿಚಾರ ಮಾಡಕ್ಕತ್ತೀವಿ ರೀ ವರ್ಕಿಂಗ್ ಮಾಡ್ತಾಯಿದ್ದೀವಿ ರೀ

ಹಾಂ ಹಾಂ ಅದ್ರ ಸಲುವಾಗೇ ರೀ ಹಾಂ ಹಾಂ ಹಾಂ ಮಾಡ್ಬೋದು ನೋಡಿರಿ ಹಾಂ ಕಾಶಿ ವಿಶ್ವನಾಥ ಹರಿದ್ವಾರ ಹಾಂ ರೀ ಹ್ಞೂ ರೀ ಇಲ್ಲರಿ ಹಾಂ ಹಾಂ ಅಮೌಂಟ್ ಅದು ಎಲ್ಲ ಹೇಳಿದ್ರೆ ಮತ್ತು ನಮ್ಗೆ ಗೊತ್ತಾಗ ಬೇಕಲ್ಲ ರೀ ಮತ್ತು ಅಮೌಂಟ್ ಎಷ್ಟು ಏನು ಅಂತ ಹೇಳಿದಿರಾ ಪ್ಲ್ಯಾನ್ ಮಾಡೋಕೆ ಆಗ್ತದೆ ರೀ ಹ್ಞೂ ರೀ ಹ್ಞೂ ಹ್ಞೂ

ಹೌದ್ರೀ ಎಲ್ಲದ್ನೆಯ ಹೌದ್ರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಇಲ್ಲ ನಾವು ಇಬ್ರು ಇದ್ದೀವಿ ರೀ ಏನು ಟ್ರೇನಿಗೆ ಹೋಗ್ತೀರಿ ಮತ್ತು ಹೆಂಗೆ ಎಲ್ಲಿಂದ ಹೆಂಗೆ ಮಾಡೋದು ಅಂತ ಟ್ರೇನ್ ರೀ ಟ್ರೇನ್ ಏ ಸಿ ರೀ ಹಾಂ ಹ್ಞೂ ಹ್ಞೂ ಹ್ಞೂ ರೀ ಹೌದ್ರಿ ಹ್ಞೂ ಕೇಳ್ಕೊಳ್ತೀವಿ ರೀ ನಾವುನೂ ಆದಷ್ಟು ಒಂದು ಐದಾರು ಜನ ನಮ್ಮ ಕಡೆನವ್ರು ಆದ್ರೆ ನಮಗೂ ಹೋಗಿ ಬರ್ಲಿಕ್ಕೆ ಅನ್ಕೂಲ ಆಗ್ತದೆ ರೀ ಆಮೇಲೆ ಒಂದೇ ಕಡೆಗೆ ಒಂದೇ ರೂಟು ಆಮೇಲೆ ನಮ್ಮ ಭಾಷೆ ಅಲ್ಲಿ ಹೋದ ತಕ್ಷಣ ಭಾಷೆಯೂ ಬೇರೆ ಆಗ್ತವೆ ನಾವು ಕನ್ನಡ ಮಾತಾಡೋರು ಅದರ ಸಲುವಾಗಿ ಒಂದು ಐದಾರು ಜನ ಗ್ರೂಪ್ ಆಯ್ತು ಅಂದ್ರೆ ನಮ್ಮನ್ನೂ ಇದು ಆಗ್ತದೆ ನೋಡಿರಿ ಹ್ಞೂ ಹ್ಞೂ ರೀ ಹ್ಞೂ ರೀ ಹ್ಞೂ ಆಯ್ತು ಸರಿ ಸರಿ ಸರ್ ಸರಿ ಓಕೆ ಓಕ್ ತ್ಯಾಂಕ್ ಯು